ಬಯಲು ಶೌಚಾಲಯಗಳು ಎಲ್ಲ ಸಾಮಾನ್ಯವಾಗಿ ಎಲ್ಲ ಊರಲ್ಲೂ ಇರ್ತವೆ ಆದರೆ ಅದರಿಂದ ಉಪ್ಯೋಗಗಳು ಇರ್ತವೆ ಹಾನಿಗಳು ಇನ್ನೂ ಜಾಸ್ತಿನೇ ಇರ್ತವೆ ಯಾಕಂದರೆ ಕೆಲವೊಮ್ಮೆ ಅದನ್ನು ಶುಚಿ ಕರೆಕ್ಟಾಗಿರಲ್ಲ ಶುಚಿತ್ವ ಇರಲ್ಲ ಅದರಲ್ಲಿ ಮತ್ತೆ ಜಾಸ್ತಿ ದುರ್ವಾಸನೆ ಬರ್ತಾ ಇರ್ತಾವೆ ಮತ್ತೆ ಅದ್ರದ್ದು ನೀರು ಒಂದು ಕೆಲವೊಂದು ಹೊಲ್ಗಳಗೆ ಹೊಡೆದ್ರೆ ಅದು ಗೊಬ್ಬರ ಆಗುತ್ತೆ ಅನ್ಬೋದು ಬಟ್ ಆದರೆ ಕೆಲ್ವೊಂದು ಟೈಮ್ ಅದರಲ್ಲಿ ಇನ್ಫ್ರಾಸ್ಟ್ರಚರ್ ಫೆಸಿಲಿಟಿನ ಕರೆಕ್ಟಾಗಿ ಮೈನ್ಟೈನ್ ಮಾಡ್ದಲೆ ಅದು ಅಲ್ಲಲ್ಲೆ ಬ್ ಪೈಪ್ಗಳು ಬಿರ್ಕು ಬಿಟ್ಟರೆ ಅದರಿಂದ ಅದೆಲ್ಲ ಊರಲ್ಲೆಲ್ಲ ಒಂಥರಾ ಹರಡಿ ಕೆಟ್ಟ ವಾಸನೆ ಬರ್ತಾ ಇರತ್ತೆ ಸೊ ಅದನ್ನು ಮೈನ್ಟೈನ್ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ